ಕನ್ನಡಕ್ಕೆ ಅನುವಾದ ಮಾಡುವುದು ಒಂದು ಹೆಮ್ಮೆಯ ವಿಷಯವಾಗಿರುತ್ತದೆ ಹೌದು ನನಗೆ ಹತ್ತನೇ ತರಗತಿ ಇರುವಾಗ ನನಗೆ ನಮ್ಮ ಶಿಕ್ಷಕರು ಒಂದು ಇಂಗ್ ಆಂಗ್ಲ ಪದ್ಯವನ್ನು ಕೊಟ್ಟು ಅದನ್ನು ಕನ್ನಡಕ್ಕೆ ಅನುವಾದ ಮಾಡು ಎಂದು ಕೊಡುತ್ತಾರೆ ಹಾಗೇ ನಾನು ಅನುವಾದ ಮಾಡುವಾಗ ಹಲವಾರು ಪ್ರಶ್ನೆಗಳು ನನಗೆ ಮೂಡಿಬರುತ್ತದೆ ಪದಗಳನ್ನು ಹೇಗೆ ರಚಿಸಬೇಕು ಯಾವ ಪದವನ್ನು ಯಾವ ಜಾಗದಲ್ಲಿ ನಾವು ಕೂಡಿಸಬೇಕು ಅನ್ ನನ್ಗೆ ತಿಳಿದು ಬರುವುದಿಲ್ಲ ಆಗ ನಮ್ಮ ಶಿಕ್ಷಕರ ಮೂಲಕ ಆಗಲೀ ಇಲ್ಲ ನನ್ನ ಸ್ನೇಹಿತರ ಮೂಲಕ ಆಗಲಿ ಇಲ್ಲ ನನ್ನ ಗೂಗಲ್ಲಿನ ಒಂದು ಆ್ಯಪಿನ ಮೂಲಕ ನನಗೆ ಪ್ರತಿ ಒಂದು ತಿಳಿದು ಬರುತ್ತದೆ ಹೀಗೆ ನಾನು ಕನ್ನಡಕ್ಕೆ ಬದಲಾವಣೆ ಮಾಡುವಾಗ ನನಗೊಂದು ವಿಷಯ ನಂಗೆ ತುಂಬಾ ನನ್ನ ಮನಸ್ಸಿಗೆ ಕಾಡುವಂಥದ್ ಏನಂದರೆ ನಾವು ನಮ್ಮ ಮಾತೃಭಾಷೆ ಕನ್ನಡವಾಗಿದ್ದರೂ ಕೂಡ ನಮಗೆ ಹಲವಾರು ಕನ್ನಡ ಪದಗಳೇ ನಮಗೆ ಗೊತ್ತಿರೋಲ್ಲ ನಮಗೆ ಅನುವಾದ ಮಾಡುವಾಗ ನಮಗೆ ಆವಾಗ ಗೊತ್ತಾಗುತ್ತೆ ಓ ಇದೂ ಒಂದು ಪದ ಇದು ನಮ್ಮ ಕನ್ನಡ ಪದ ಅಂತ ನನಗ್ ಆವಾಗ ಗೊತ್ತಾಗ್ತಾ ಬರುತ್ತದೆ ಹೀಗೆ ಅನುವಾದ ಮಾಡುವಾಗ ತುಂಬಾ ತಿಳ್ಕೊಂಡಿದ್ದೀನಿ ತುಂಬಾ ಖುಷಿ ಪಟ್ಟಿದ್ದೀನಿ ಇದು ಒಂಥರಾ ಚಟುವಟಿಕೆ ಆಗಿತ್ತು ಅನ್ ತುಂಬಾ ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡಿದೀನಿ ನಾ ಹೀಗೆ ನಮ್ಮ ಗುರುಗಳು ನನಗೆ ತುಂಬಾ ಸಹಾಯ ಮಾಡ್ತಾರೆ ಆ ಗುರುಗಳು ಕನ್ನಡ ಅನುವಾದ ಮಾಡದೇ ಮಾಡೋಕ್ಕೆ ಕೊಟ್ಟಿಲ್ಲದೇ ಇದ್ದರೆ ನನಗೆ ಕನ್ನಡ ಅಷ್ಟೊಂದು ಚೆನ್ನಾಗಿ ಬರ್ತಿರಲಿಲ್ಲ ನನಗೆ ಒಂಥರ ಅದು ಒಂದು ಯಾವಾಗಲೂ ನೆನ್ಪಿಟ್ಕೊಳೋವಂಥ ಒಂದು ಘಟನೆ ಆಗಿರುತ್ತದೆ ಅನುವಾದ ಮಾಡಿದ ನಂತರ ನನಗೆ ಪ್ರಶಂಸೆ ಸಿಗುತ್ತದೆ ನಾನು ಚೆನ್ನಾಗಿ ಅನುವಾದ ಮಾಡಿದ್ದೀನಿ ಅಂತಹೇಳಿ ಹೀಗೆ ತುಂಬಾ ನನಗೆ ಅದ್ರ ಬಗ್ಗೆ ಆಸಕ್ತಿ ಮೂಡುತ್ತದೆ ಕನ್ನಡವನ್ನು ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ಮೂಡುತ್ತದೆ ಈ ಅನುವಾದ ಅನ್ನೋದು ಹೆಮ್ಮೆಯ ವಿಷಯ ಹೀಗೆ ನಾನು ಈಗಲೂ ಸಹ ತುಂಬಾ ಪದಗಳನ್ನು ಕಲಿತಾ ಇದೀನಿ ಕನ್ನಡವನ್ನು ಯಾವತ್ತೂ ನಾನು ದ್ವೇಷಿಸೋಲ್ಲ ಯಾವತ್ತೂ ಅದರ ಬಗ್ಗೆ ನಾನು ತಿಳ್ಕೊಳ್ದೆ ಇರೋಲ್ಲ ನಾನು ಪ್ರತಿಯೊಂದನ್ನು ಈಗಲೂ ಕಲಿತಾ ಇದೀನಿ ಈಗಲೂ ನಾನು ಅದನ್ನು ಅನುವಾದ ಮಾಡೋದಕ್ಕೆ ತುಂಬಾ ಪ್ರಯತ್ನಪಡ್ತಿದ್ದೀನಿ ಯಾವುದೇ ಒಂದು ಪದ ಆಗಿರಲಿ ಆಂಗ್ಲ ಪದವೇ ಆಗಿರಲಿ ಬೇರೆ ಭಾಷೆ ಪದಗಳೇ ಆಗಿರಲಿ ಕನ್ನಡಕ್ಕೆ ಅನುವಾದ ಮಾಡುವುದು ಒಂಥರ ನನಗೆ ಖುಷಿಯ ವಿಷಯವಾಗಿರುತ್ತದೆ ಹೀಗೆ ಆ ಆ ದಿನ ನನಗೆ ಅನುವಾದ ಮಾಡಿದ್ದೂ ಒಂಥರಾ ಮೊದಲನೆಯ ಘಟನೆ ಆಗಿರುತ್ತದು ಮೊದಲನೆಯ ನೆನಪಿಟ್ಕೊಳುವಂಥ ಘಟನೆ ಆಗಿರುತ್ತದೆ ಹೀಗಾಗಿ ನನಗೆ ತುಂಬ ಖುಷಿಯಾಗುತ್ತದೆ ನಾನು ಅನುವಾದ ಮಾಡುವಂಥಾ ಸಮಯದಲ್ಲಿ